ಈಗ ಮಾಧ್ಯಮ ರೇಡ್ಯೋ ಟಿ ವಿ ಮತ್ತೆ ಮುದ್ರಣದಲ್ಲಿ ಕನ್ನಡ ಭಾಷೇನ ತುಂಬ ಬಳಸ್ತಾರೆ ನಾವು ಕರ್ನಾಟಕದವರು ಕನ್ನಡಿಗರು ಅದಕ್ಕಾಗಿನೇ ನಮಗೆ ಕನ್ನಡ ಭಾಷೆನೇ ಅತೀ ಮುಖ್ಯವಾಗಿದ್ದು ಮತ್ತೆ ಸು ನಮ್ಮ ಕನ್ನಡ ಭಾಷೆ ಸುಂದರವಾಗಿರುತ್ತೆ ಈಗಂತೂ ಈಗ ಪೇಪರ್ ಕನ್ನಡದಲ್ಲಿ ಮುದ್ರಣ ಆಗ್ಬರತ್ತೆ ಪ್ರತಿಯೊಬ್ಬರು ಪೇಪರ್ಗಳನ್ನು ಕನ್ನಡದಲ್ಲಿ ಇರೋದನ್ನು ತೊಗೊಂಡು ಓದಿ ಜನ್ ಜನ್ರಲ್ ನಾಲೆಡ್ಜ್ ತಿಳ್ಕೋತಾರೆ ರೇಡಿಯೋದೊಳಗೂ ಅಷ್ಟೇ ನ್ಯೂಸ್ ಆಗ್ಲಿ ಈಗ ಡಾಕ್ಟ್ರ ಡಾಕ್ಟ್ರದ್ದು ಆಗ್ಲಿ ಯಾವುದೇ ಆಗ್ಲಿ ವಿಷಯಗಳಾಗ್ಲಿ ಅವುಗಳನ್ನು ಕನ್ನಡದಲ್ಲೇ ಹೇಳೋದ್ರಿಂದ ತಿಳುವಳಿಕೆ ಬರುತ್ತೆ ಮತ್ತೆ ಟಿ ವಿ ಒಳಗೂ ಅಷ್ಟೇ ಟಿ ವಿ ಒಳಗೆ ಹೇಗೆ ಅಂತ ಹೇಳಿದ್ರೆ ತುಂಬ ಚಾನೆಲ್ಗಳು ಕನ್ನಡದ ಚಾನೆಲ್ಗಳು ಬಂದಿದ್ದಾವೀಗ ಅದು ಉದಯ ಟಿ ವಿ ಕಲ್ಲರ್ ಟಿ ವಿ ಜಿ ಕನ್ನಡ ಮತ್ತೆ ಡ್ಯಾನ್ಸ್ ಕರ್ನಾಟಕ ಕರ್ನಾ ಕರ್ನಾಟಕ ಧಾರಾವಾಹಿಗಳು ಎಲ್ಲವೂ ಕನ್ನಡದಲ್ಲೇ ಇದ್ದು ಎಲ್ಲರೂ ಪ್ರತಿ ಮನೆ ಒಳಗೂ ಕನ್ನಡದಲ್ಲಿ ಧಾರಾವಾಹಿಗಳನ್ನು ತುಂಬ ಇಷ್ಟಪಟ್ಟು ನೋಡ್ತಾರೆ ಮತ್ತೆ ಅದಲ್ಲದೇ ಕ ನ್ಯೂಸ್ಗಳು ಅಷ್ಟೇ ಬೆಳಗಿಂದ ಸಾಯಂಕಾಲದ ತನಕನೂ ನಮ್ಮ ನಮ್ಮ ರಾಜ್ಯದ ಹೊರ ರಾಜ್ಯದ ಹೊರ ರಾಷ್ಟ್ರಗಳ ನ್ಯೂಸುಗಳನ್ನು ಬೆಳಗಿಂದ ಸಾಯಂಕಾಲದ ತನಕನು ಒನು ಟಿ ವಿ ಮಾಧ್ಯಮದಲ್ಲಿ ಬಿತ್ತರಿಸ್ತಿರೋದ್ರಿಂದ ಕನ್ನಡದಲ್ಲಿ ಬಿತ್ತರಿಸ್ತೀರೋದ್ರಿಂದ ಆಗುಹೋಗುಗಳು ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಕನ್ನಡ್ದಲ್ಲೇ ಹೇಳೋದ್ರಿಂದ ಚೆನ್ನಾಗಿ ಅರ್ಥಾಗತ್ತೆ ಇತ್ತೀಚಿಗೆ ಮತ್ತೊಂದು ಆರ್ ಕನ್ನಡ ಅನ್ನೋ ಒಂದು ನ್ಯೂಸ್ ಚಾನೆಲನ್ನು ಹೊರ ತರ್ತಾಯಿದ್ದಾರೆ ಇದರಿಂದ ಇನ್ನೂ ಉತ್ತಮವಾದ ಕನ್ನಡ ಭಾಷೆಯಲ್ಲಿ ತಿಳ್ಕೋಬೋದಾದ ವಿಷಯಗಳನ್ನ ನಾವು ಕಂಡ್ಕೊಳ್ಬಹುದು ಟಿ ವಿ ಟಿವಿಯಾಗ್ಲಿ ಮಾಧ್ಯಮದಾಗಾಗ್ಲಿ ರೇಡಿಯೋದಾಗ್ಲಿ ಆಮೇಲೆ ಮುದ್ರಣದ್ದಾಗ್ಲಿ ಕನ್ನಡ ಭಾಷೆ ಅತೀ ಮುಖ್ಯವಾಗಿ ನಮಗೆ ಬೇಕಾಗ ಬೇಕಾಗೇ ಬೇಕಾಗಿರುತ್ತೆ ಇದರಿಂದ ಪ್ರತಿಯೊಂದು ಜನ ಸಾಮಾನ್ಯನು ತನ್ನ ಬೌದ್ಧಿಕ ಗುಣಮಟ್ಟನ ಹೆಚ್ಚಿಸ್ಕೊಬೋದಾಗಿರುತ್ತೆ ಅಲ್ಲದೇ ಪ್ರಪಂಚದ ರಾಜ್ಯ ರಾಷ್ಟ್ರಗಳ ಆಗುಹೋಗುಗಳನ್ನು ಕೂತ್ಕೊಂಡು ಮನೇಲೆ ಕೂತ್ಕೊಂಡು ಕನ್ನಡದಲ್ಲೇ ಪ್ರಸಾರ ಮಾಡೋದರಿಂದ ತುಂಬ ಸುಲಭವಾಗಿ ತಿಳ್ಕೊಬೋದಾಗಿರುತ್ತೆ ಕನ್ನಡ ಕನ್ನಡ ಭಾಷೆ ಒಂದು ಸುಂದರವಾದ ತುಂಬ ಹಳೆಯದಾದ ಭಾಷೆ ಆಗಿರುತ್ತದೆ ಈ ಭಾಷೆ ತುಂಬ ಅ ಅ ಅಂದ ಚೆಂದವಾಗಿ ಅಂದ ಚೆಂದವಾಗಿರ್ತದೆ ಕನ್ನಡಾಂಬೆಗೆ ಜಯವಾಗಲಿ